ಹಾಂ ಹಲೋ

ಇಂದಿಲ್ಲಾ

ಹಾಂ ಅಲ್ಲ ರೀ ನಾನು ಒಂದು ಹತ್ತು ಫೋನ್ ಮಾಡಿದೆನೋ ಏನೊ ನೀವು ಒಂದಾದರೂ ಒಂದು ರಿಸ್ಪಾನ್ಸ್ ಮಾಡಬೇಕಿತ್ತಲ್ಲ ಇದು ಲೈಬ್ರೆರಿ ಪುಸ್ತಕ ಮೇಡಮ್ ಇದು ನಾವು ನಮ್ಮ ಸ್ವಂತದ್ದೇನಲ್ಲ ನಾವು ಇಲ್ಲಿ ಅವರಿಗೆ ಉತ್ತರ ಕೊಡಬೇಕು ಬುಕ್ಸ್ ಎಲ್ಲ ಕಳ್ಕೊಂಡರೆ ನಿಮ್ಮ ನೀವು ಬುಕ್ಸ್ ಕಳ್ಕೊಂಡಿರ ಅಂತ್ಹೇಳಿದರೆ ಉತ್ತರ ಕೊಡ್ಬೇಕಾದ್ದು ನಾವು ಅಲ್ಲವಾ ನಾವು ಇಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕು ನೀವು ತೆಕಣು ಹೋದ ಪುಸ್ತಕವನ್ನ ಅದೇ ರೀತಿ ವಾಪಾಸ್ಸು ಕೊಡುವ ಜವಾಬ್ದಾರಿ ನಿಮ್ಗೆ ಇರ್ಬೇಕಲ್ಲವಾ ಆ ಎಟ್ ಲೀಸ್ಟ್ ಅಷ್ಟು ಇಲ್ಲ ಅಂದರೆ ಹ್ಞೂ ಒಂದು ಫೋನೂ ಮಾಡ್ದಾವಾಗ ಫೋನಿಗೆ ರೆಸ್ಪಾನ್ಸ್ ಮಾಡ್ಬೇಕಲ್ಲವಾ ಹ್ಞೂ ಫೈನು ನೀವು ಬುಕ್ಕಿನ ಮೇಲೆ ತ್ರೀ ಹಂಡ್ರೆಡು ಫೈನ್ ಕಟ್ಬೇಕಾಗತ್ತೆ ಆ ಮತ್ತೆ ನಿಮ್ಮ ಬುಕ್ ಬೇಕಾದರೆ ನೀವು ನನಗೆ ಒಂದು ಇದು ಬರ್ದು ಕೊಡ್ಬೇಕಾಗತ್ತೆ ಈಮ್ ಇನ್ಮುಂದೆ ಈ ಥರ ಇದಾಗುದಿದ್ಹಾಗೆ ರಿಟನ್ ಮಾಡ್ತೀನಿ ಜವಾಬ್ದಾರಿ ಮೇಲೆ ಅಂತ ಒಂದು ಲೆಟ್ರ್ ಬರೆದು ಸೈನ್ ಮಾಡ್ಕೊಟ್ಟು ಹೋಗ್ತೀರಾ

ಹಾಂ ಓಕೆ ಓಕೆ ಮತ್ತು ಮರೀದೆ ಅದ್ಕೊಂದು ಫೈನ್ ಮಾಡಿ ನನ್ಗೆ ಒಂದು ಇದು ಬರ್ದು ಕೊಟ್ಟು ಆ ನೆಕ್ಸ್ಟೂ ಇದು ಮಾಡಬೇಕು ಮತ್ತು ಡೇಟ್ ಎಕ್ಸ್ಚೇಂಜ್ ಮಾಡ್ಬೇಕಾದರೂ ನನಗೊಂದು ಇದು ಬರ್ದು ಕೊಡಬೇಕಾಗತ್ತೆ ಓಕೆನಾ ಹಾಂ ಓಕೆ ಓಕೆ ಆಯಿತು ಇಡ್ತೇನೆ